ನನ್ನ ಜೀವನದಲ್ಲಿ ನಾನು ಇನ್ನೂ ಅಷ್ಟರ ಮಟ್ಟಿಗೆ ಯಾವುದೇ ರೀತಿಯ ಸಾಧನೆಗಳನ್ನ ನಾನಿನ್ನು ಮಾಡಿಲ್ಲ ಸಾಧನೆ ಮಾಡುವಂಥವು ಬಹಳಷ್ಟಿದ್ದಾವೆ ಮುಂದೆ ಮಾಡೋಣ ಆದರೆ ಈಗಿನ ಮಟ್ಟಿಗೆ ನಾನು ಹಿಂದಿನ ಸೆಶನ್ನಲ್ಲಿ ವಿವರಿಸಿದಂತೆ ನನ್ನ ಸಾಧನೆಗಳು ಅಂದರೆ ಹೌ ಐ ಮ್ಯಾನೇಜ್ಡ್ ಮೈ ಅಂದರೆ ನನ್ನ ಮ್ಯಾತ್ಮೆಟಿಕ್ಸ್ ಸ್ಕಿಲ್ಸನ್ನ ನಾನು ಹೇಗೆ ಓವರ್ಟೇಕ್ ಮಾಡಿದೆ ಹೇಗೆ ನಾನು ಅವುಗಳಿಂದ ಹೊರ ಬಂದೆ ಮ್ಯಾತ್ಮೆಟಿಕ್ಸ್ ಅನ್ನೋ ಒಂದು ಭೂತದಿಂದ ನಾನು ಹೇಗೆ ಅದನ್ನು ನಾನು ನನ್ನಿಂದ ತಪ್ಪಿಸಿಕೊಂಡೆ ಅನ್ನೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಒಬ್ಬ ಆವ್ರೇಜ್ ಸ್ಟೂಡೆಂಟ್ ಅಥವಾ ಬಿಲೋ ಆವ್ರೇಜ್ ಸ್ಟೂಡೆಂಟನ್ನ ಒಂದು ಪ್ಲೇಸಿಂದ ನಾನು ನಿಯರ್ಲಿ ನಾನು ಟಾಪರ್ ಆಫ್ ದಿ ಕ್ಲಾಸ್ ತನಕ ನಾನು ಟ್ರಾವೆಲ್ ಮಾಡಿದೆ ಆ ಒಂದು ಜರ್ನಿ ನನಗೆ ತುಂಬ ಯಾವಾಗಲು ಕೂಡ ನನಗೆ ಹುಮ್ಮಸ್ಸನ್ನು ಕೊಡುತ್ತೆ ಮತ್ತು ಎನ್ಕ್ರೇಜ್ಮೆಂಟನ್ನ ನನಗೆ ಕೊಡುತ್ತೆ ಯಾವುದೇ ಸನ್ನಿವೇಶದಲ್ಲಾಗ್ಲಿ ನನ್ನ ಸ್ಟಡಿ ನನಗೆ ತುಂಬ ಹೆಲ್ಪ್ ಮಾಡಿದೆ ನನ್ನ ಒಂದು ಆ ಜರ್ನಿ ಏನಿದೆ ಫ್ರಮ್ ವೆರಿ ಮಿಡಲ್ ದೆರ್ ಆರ್ ಟು ದೆಟ್ ಟಾಪ್ ಸ್ಕೋರರ್ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಎವ್ರಿ ಒನ್ ಕಾಲ್ಸ್ ಮಿ ಎ ಟಾಪರ್ ಆಫ್ ದಿ ಕ್ಲಾಸ್ ಟಾಪರ್ ಆಫ್ ದಿ ಕಾಲೇಜ್ ಆವಾಗ ತುಂಬ ಹೆಮ್ಮೆ ಅನಿಸುತ್ತೆ ಈ ಒಂದು ಪುಟ್ಟ ಸಾಧನೆ ನನಗೆ ಯಾವಾಗ್ಲೂ ಕೂಡ ಒಂದೊಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ತೋರುತ್ತೆ ದಾರಿಯನ್ನು ತೋರಿಸುತ್ತೆ ಒಂದು ಪಾಝಿಟಿವ್ ಫೀಲನ್ನು ನನಗೆ ಕೊಡುತ್ತೆ ಇದು ನಾನು ಒಂದು ಮಾಡಿರುವಂಥ ಒಂದು ಚಿಕ್ಕ ಸಾಧನೆ ನನಗೆ ಆ ಸಾಧನೆ ಬಗ್ಗೆ ನನಗೆ ಹೆಮ್ಮೆ ಇದೆ ಯಾಕಪ್ಪ ಅಂದರೆ ನಾನು ಕಷ್ಟಪಟ್ಟು ಮಾಡಿದ್ದೀನಿ ನಾನು ಇಷ್ಟಪಟ್ಟು ಮಾಡಿದ್ದೀನಿ ಆದ್ದರಿಂದ ಒಂದು ಫಲ ದೊರೆತಿದೆ ನನಗೆ ಇದರಿಂದ ಖುಷಿ ಇದೆ ಓಕೆ